ನಮ್ಮ ಗ್ರಾಮದಲ್ಲಿ ಅಷ್ಟು ಓಲ್ಸೇಲಾಗಿ ಏನು ಸಿಗೋಲ್ಲ ಅದಕ್ಕೆ ನಾವು ಕೊಳ್ಳೆಗಾಲಕ್ಕೆ ಬರ್ತೇವೆ ಕೊಳ್ಳೆಗಾಲದಲ್ಲಿ ನಾವೂ ಮಾರುಕಟ್ಟೆಗಳಲ್ಲಿ ಬಿಂದಾಸಾಗಿ ಆನೆಗಳನ್ನು ತಗೊಂಡ್ರೆ ನಮ್ಮ ಊರಲ್ಲಿ ಊರಲ್ಲಿ ಐದು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅದೇ ಇಲ್ಲಿ ಬಂದು ತಗೊಂಡ್ರೆ ಎಲ್ಲದಕ್ಕೂ ರವೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸಣ್ಣ ರವೆ ಮೀಡಿಯಮ್ ರವೆ ಹಾಗೂ ಶಾಂಪು ಸೋಪು ಎಣ್ಣೆ ಸಾಂಬಾರು ಎಣ್ಣೆ ತಲೆ ಎಣ್ಣೆ ಹೀಗೆ ಮುಂತಾದ ತರಹದ ದವಸ ಧಾನ್ಯಗಳನ್ನ ನಾನು ತಗೊಳ್ತೀವಿ ಆದರೆ ನಮ್ಮೂರಲ್ಲಿ ಅಷ್ಟು ದವಸ ಧಾನ್ಯಗಳು ಸಿಗೋದಿಲ್ಲ ಆದರೆ ಅದು ರೂಪಾಯಿನೋ ಹತ್ತು ರೂಪಾಯಿನೋ ಹೆಚ್ಚಿರುತ್ತೆ ಯಾಕೆಂದ್ರೆ ನಮಗೆ ಕೊಳ್ಳೇಗಾಲದಿಂದ ನಮ್ಮ ಗ್ರಾಮಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಇಂದ ಮೂವತ್ತು ಕಿಲೋಮೀಟರ್ವರೆಗೆ ಬರಬೇಕು ಅದರಿಂದ ಅವ್ರೇನು ಮಾಡ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಹೆಚ್ಸಿರ್ತಾರೆ ಆದರೆ ನಾವು ಕೊಳ್ಳೇಗಾಲಕ್ಕೆ ಕೆಲಸ ಏನಾದರೂ ಕೆಲಸ ಇದ್ದರೆ ಬರ್ತೀವಲ್ಲ ಆಗ ನಾವು ದವಸ ಧಾನ್ಯಗಳೂ ತರಕಾರಿಗಳೂ ಅತಿ ಹೆಚ್ಚಾಗಿ ಏನು ಬೇಕು ಏನು ಯೂಸ್ ಮಾಡ್ತೀವಿ ಅಡ್ಗೆ ಎಣ್ಣೆ ಆಗ್ಬೋದು ಮೈದಾ ಹಿಟ್ಟು ಅಕ್ಕಿ ರವೆ ಗೋಧಿ ಹಿಟ್ಟು ಎಣ್ಣೆ ಎಲ್ಲನೂ ಕೂಡ ನಾವು ತಗೊಳ್ತೀವಿ ಹೀಗೆ ಮುಂತಾದವನ್ನು ತಗೊಂಡು ಮನೆಗೆ ತಗೊಂಡು ಹೋಗೊ ತರಕಾರಿ ತರಕಾರಿಗಳ ಬಗ್ಗೆ ದಿನನಿತ್ಯ ಒಂದೇ ತರಹದ ಇರೋಲ್ಲ ಈಗ ಈ ಎರಡು ತಿಂಗ್ಳು ಹಿಂದೆ ತುಂಬ ಟೊಮೆಟೊ ಬೆಲೆ ತುಂಬ ಜಾಸ್ತಿ ಇತ್ತು ಅತಿ ಹೆಚ್ಚು ಇರೋದರಿಂದ ನಮಗೆ ಟೊಮೆಟೊ ಬೆಲೆ ಕೇಳೋಕೆ ಆಗ್ತಾಯಿರ್ಲಿಲ್ಲ ಟೊಮೆಟೊ ಬೆಲೆ ನಾವು ಕೇಳೀ ಒಂದು ಹತ್ತು ರೂಪಾಯಿಗೆ ಒಂದೇ ಟೊಮೆಟೊ ಮಾತ್ರ ಕೊಡ್ತಾಯಿದ್ದಿದ್ದು ಒಂದು ಕೆಜಿಗೆ ನೂರ ಐವತ್ತು ರೂಪಾಯಿ ಕೂಡ ಆಗಿತ್ತು ಆಗ ನಾವು ಸಾಂಬಾರಿಗೆ ಟೊಮೆಟೊ ಹಾಕೋಕ್ಕೆ ಆಗಲಿಲ್ಲ ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ನಾವು ನಮ್ಮ ಕೂಲಿಯೇ ದಿನಕ್ಕೆ ಇನ್ನೂರು ರೂಪಾಯಿ ಸಿಗುತ್ತೆ ನಮ್ಮ ಊರ ಕಡೆಯೆಲ್ಲ ಇನ್ನೂರು ರೂಪಾಯಿಗೆ ಒಂಬತ್ತು ಗಂಟೆಗೆ ಹೋದರೆ ಆರು ಗಂಟೆಗೆ ಅಂತ ಕಂತ ದುಡಿಬೇಕು ಎಲ್ಲನೂ ದುಡ್ದು ಆದ್ಮೇಲೆ ಬರೀ ಎಣ್ಣೆ ಮತ್ತು ತ ಟೊಮೆಟೊಗೆ ಹಾಕ್ಬಿಟ್ರೆ ಬೇರೆದ್ದು ದವಸ ಧಾನ್ಯಗಳನ್ನ ಹೆಂಗೆ ತಗೊಳ್ತಾರೆ ಅವರು ಏನು ಮಾಡ್ತಾರೆ ಅವ್ರು ತಗೊಳ್ಳೋಕೆ ಆಗೋದಿಲ್ಲ ಆ ದವಸ ಧಾನ್ಯಗಳನ್ನ ಅವ್ರು ತಗೊಳ್ಳೋಕ್ಕೆ ಹಿಂಸೆ ಆಗುತ್ತೆ ತರಕಾರಿ ಜಾಸ್ತಿಯಾಗಿಬಿಟ್ರು ಹೀಗೆ ಎಣ್ಣೆನೆ ತಗೊಳ್ತ ಎಣ್ಣೆ ತಗೊಳ್ಬೇಕು ಅಂತ ಅಂದ್ರೆ ಒಂದು ಲೀಟರ್ ಎಣ್ಣೆ ಮನೆಗೆ ಜಾಸ್ತಿ ಜನ ಇರೋರಿಗೆ ಹಳ್ಳಿ ಕಡೆ ಅತಿ ಹೆಚ್ಚು ಅಂತ ಅಂದ್ರೆ ಹೊಲ ಮನೆ ಜಾಸ್ತಿ ಇರೋವ್ರು ಅದರಿಂದ ಹೊಲಗಳ್ಗೆ ಕೆಲ್ಸಕ್ಕೆ ಮಾಡಿಕೊ ಹೋಗ್ಲೇ ಹೋಗ್ತಾರೆ ಅವ್ರೇನು ನಾಷ್ಟ ತಿಂಡಿ ಆ ಥರ ಮಾಡ್ಕೊಂಡು ಕೂತ್ಕೊಳ್ಳೊಲ್ಲ ಒಂದು ಘಳಿಗೆ ಅನ್ನ ಸಾಂಬಾರೇ ಮಾಡ್ಕೊಳ್ಬೇಕು ಮುದ್ದೆಯೇ ಮಾಡ್ಕೊಳ್ಬೇಕು ಆದ್ದರಿಂದ ಅವ್ರೇನು ಮಾಡ್ತಾರೆ ಅವ್ರ ಕೂಲಿಗೆ ಸಾಕಿದಷ್ಟು ಸಾಮಾನೇ ತಗೊಂಡು ಬಿಟ್ಟರೆ ಅವ್ರ ಮನೆ ಖರ್ಚಿಗೇನು ಮಾಡ್ತಾರೆ ತುಂಬ ಕೇಂದ್ರ ಆಗಿರ್ಬೋದು ಸಂಘ ಆಗಿರ್ಬೊದು ಹೀಗೆ ನಾನಾ ಥರ ಕಡೆಗೆಗಳಲ್ಲೂ ಸಾಲನು ಕೂಡ ಮಾಡಿರ್ತಾರೆ ಅವ್ರೆಲ್ಲರೂ ದುಡಿದದ್ನೆಲ್ಲ ಬರೀ ಸಾಮಾನಿಗೆ ಹಾಕೋಕ್ಕೆ ಆಗೋದಿಲ್ಲ ಅದರಿಂದ ಅವ್ರೇನು ಮಾಡ್ತಾರೆ ದುಡಿದದ್ನೆಲ್ಲ ನಾವು ಸಾಮಾನಿಗೆ ಹಾಕಿಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ ಅತಿ ಯಾರಷ್ಟು ಅಷ್ಟು ಅತಿ ಹೆಚ್ಚಾಗಿ ಆನ್ಲೈನ್ ಶಾಪಿಂಗ್ ಮಾಡೋದೇ ಇಲ್ಲ ನಮ್ಮೂರು ಸೈಡೆಲ್ಲ ಮಾಡ್ತಾರೆ ಮಾಡೋಲ್ಲ ಅಂತ ಆದರೆ ಬೇಕಾಗಿರೋದು ಮಾತ್ರ ಮಾಡ್ತಾರೆ ಇಲ್ಲೆಲಲ್ಲೂ ಸಿಗದೇ ಇದ್ದರು ಯಾವುದಾದ್ರೂ ಮಾತ್ರೆಯೋ ಯಾವುದಾದ್ರೂ ಸಿರಪೋ ಇಲ್ಲ ಯಾವುದಾದ್ರು ಮನೆಗೆ ಬೇಕಾಗಿರೊ ವಾಶಿಂಗ್ ಮಿಷಿನೋ ಈ ಥರ ಎಲ್ಲ ಆ ಥರ ಎಲ್ಲ ತಗೊಳ್ಳೊಲ್ಲ ಆದರೂ ಒಬ್ಬೊಬ್ರು ತಗೋತರಲ್ಲಾ ಆದ್ರಿಂದ ಆನ್ಲೈನ್ ಶಾಪಿಂಗ್ ಶಾಪಿಂಗ್ ಮಾಡಿಯೇ ಮಾಡ್ತಾರೆ ಆದರೆ ನಮಗೆ ಕೆಟ್ಟ ಸಂಗತಿಗಳು ಏನು ಅಂತ ಅಂದ್ರೆ ಈಗ ನಾವು ನಾವೂ ಹಳ್ಳಿ ಕಡೆಯಿಂದ ಇಲ್ಲಿ ಮೂವತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಬಂದು ಸಾಮಾನು ತಗೊ ಹೋಗ್ತಾರೆ ಅಲ್ಲಿ ಹತ್ತು ರೂಪಾಯಿ ಐದು ರೂಪಾಯಿ ಹೆಚ್ಚಿಸ್ತಾರೆ ಅವ್ರಿಗೆ ಸಿಗೋದೇ ಅಲ್ಲಿ ದಿನನಿತ್ಯ ಕೂಲಿ ಇರೋದೇ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡಿದ್ರು ಅವರು ಕೇಂದ್ರ ಕಟ್ತಾರ ಸಂಘ ಕಟ್ತಾರ ಇಲ್ಲ ಮಕ್ಕಳು ಕರ್ಚಿಗೆ ಮಕ್ಕಳು ಓದಿಗೆ ಹಾಕ್ತಾರ ಇಲ್ಲ ದವಸ ಧಾನ್ಯಗಳ್ಗೆ ಹಾಕ್ತಾರ ಏನು ಮಾಡ್ತಾರೆ ಮನೆಯಲ್ಲಿ ಅಪ್ಪ ದುಡಿತರೇ ಅವ್ರಿಗೆ ನಾನ್ನೂರು ರೂಪಾಯಿ ಅಮ್ಮ ದುಡಿತಾರೆ ಅವ್ರಿಗೆ ಇನ್ನೂರು ರೂಪಯಿ ಆರ್ನೂರು ರೂಪಾಯಿ ಸೇರಿ ಮಕ್ಳು ಖರ್ಚಿಗೆ ತುಂಬ ಇರುತ್ತೆ ಹಳ್ಳಿ ಸೈಡ್ ಮಕ್ಳು ಖರ್ಚು ತುಂಬ ಇರುತ್ತೆ ಅವ್ರಿಗೆ ಬಸ್ಗೆ ಆಗಿರ್ಬೋದು ಅವ್ರ ಫೀಸೇ ಆಗಿರ್ಬೋದು ಅವ್ರ ಬುಕ್ಸು ಅವ್ರ ಪೆನ್ನು ಅವ್ರ ಯುನಿಫಾಮು ಹೀಗೆ ಅವ್ರ್ಗೆ ಊಟ ಅದು ಯಾವಾಗಲೂ ಅಚ್ಚು ಕಟ್ಟಾಗಿಯೇ ಊಟ ಮಾಡಬೇಕು ಅಂತಂದು ಅಂತಾರೆ ಆದರೆ ಇವರು ದಿಢೀರಂತ ಏ ನಾ ಈಗ ಒಂದು ತಿಂಗಳಿಂದೆ ನೂರೈವತ್ತು ಆಗೋಯಿತು ಕೆ ಜಿ ಟೊಮ್ಯಾಟೊ ಟೊಮ್ಯಾಟೊ ನೂರೈವತ್ತು ಆಗೋಯಿತು ಬೀನಿಸ್ ನೂರು ರೂಪಾಯಿ ಆಗೋಯಿತು ಎಂಬತ್ತು ರೂಪಾಯಿ ಆಗಿತ್ತು ಬದನೇಕಾಯಿ ನಲ್ವತ್ತು ರೂಪಾಯಿ ಇತ್ತು ಈಗ ಒಂದು ತಿಂಗಳಿಂದೆ ಆ ಥರ ಆಗಿಬಿಟ್ಟರೆ ಅವ್ರೇನು ತಗೊಂಡು ತಿಂತಾರೆ ಏನು ಮಾಡ್ತಾರೆ ದಿನನಿತ್ಯ ಕೂಲಿಯೇ ಇರೋದು ಅದರಿಂದೆ ಡೈಲಿ ಇರುತ್ತೆ ಅಂತಲೂ ಹೇಳೋಕ್ಕಾಗೋಲ್ಲ ಈಗ ಮಳೆ ಬಿದ್ದರೆ ಅವ್ರಿಗೆ ಕೂಲಿಯೇ ಇರೋದಿಲ್ಲ ಕೂಲಿ ಇಲ್ಲದೆ ಇರೋದರಿಂದ ಮನೆಯಲ್ಲಿ ಒಂದು ವಾರ ಗಟ್ಟಲೆ ಉಳ್ಕೊಂಡು ಬಿಡ್ತಾರೆ ಆಗ ಅವ್ರೇನು ಕಟ್ತಾರೆ ಮಕ್ಳಿಗೆ ಏನು ಕೊಡ್ತಾರೆ ಮಕ್ಳಿಗೆ ಏನು ತಂದು ತಿನ್ನಿಸ್ತಾರೆ ಅಕ್ಕಿ ಏನೋ ಕೊಡ್ತಾರೆ ಎಣ್ಣೆ ಬೆಲೆ ಜಾಸ್ತಿ ತರಕಾರಿ ಬೆಲೆ ಜಾಸ್ತಿ ಹೀಗೆ ಮುಂತಾದ ನಾನಾ ಥರ ದವಸ ಧಾನ್ಯಗಳ್ಗೆ ಹೆಚ್ಚಿಸ್ಬಿಡ್ತಾರೆ ಈಗ ಸೌದೆ ಒಲೆಯಲ್ಲಿ ಮಾಡೋದಂತು ಕಡಿಮೆ ಹಳ್ಳಿ ಸೈಡು ಕಡಿಮೆನೆ ಈ ಗ್ಯಾಸನ್ನ ಒಲೆಯಲ್ಲಾದ್ರೆ ಬೇಗ ಆಗುತ್ತೆ ಅಂತ ಹಳ್ಳಿ ಸೈಡ್ ಅಲ್ಲಿ ಸೌದೆ ಒಲೇನು ಕೂಡ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಏನು ಮಾಡ್ತಾರೆ ಗ್ಯಾಸಿನ ಬೆಲೆ ಸಾವ್ರ ರೂಪಾಯಿ ಆಗಿದೆ ಸಾವ್ರ್ದ ಐವತ್ತು ಆಗಿದೆ ಅವ್ರೇನು ಮಾಡ್ತಾರೆ ಗ್ಯಾಸ್ ಎಲ್ಲ ತುಂಬಿಸ್ತಾರೆ ಮನೆ ಖರ್ಚು ಮಕ್ಳು ಖರ್ಚು ಮಕ್ಳು ಓದಿಗೆ ಅವ್ರ ಖರ್ಚು ಮತ್ತೆ ಅವ್ರ ಊಟ ತಿಂಡಿಗೆ ಮತ್ತೆ ಅವ್ರ್ಗೆ ಅದು ಇದು ಹಬ್ಬ ಹರಿದಿನ ಅಂತ ಬಂದ್ಬಿಟ್ರೆ ಅವ್ರು ದುಡಿದು ಅವರನ್ನ ಜೀವನನ ಸಾಕೊಳ್ಳೋದೇ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅದು ಮಕ್ಕಳನ್ನ ಓದೋದನ್ನು ಬಿಡ್ಸೋಲ್ಲ ಅವರು ಏಕೆ ಅಂದ್ರೆ ನಮ್ಮ ರೀತಿ ನಮ್ಮ ಮಕ್ಳು ಆಗೋದು ಬೇಡ ಅಂತ ಅಂತಾರೆ ಮಕ್ಳಿಗೆ ಅಚ್ಚು ಕಟ್ಟಾಗೆ ಮಾಡ್ತಾರೆ ಎಲ್ಲರೂ ಒಂದೇ ಥರ ಇರೋಲ್ಲ ಒಬ್ಬರು ಲೂಸು ಒಬ್ರ ಸಮಕ್ಕೆ ಇರ್ಬೋದು ಆದರೆ ಎಲ್ಲರೂ ಕೂಡ ಒಂದೇ ಸಮಕ್ಕೆ ಇರೋಕ್ಕಾಗೋಲ್ಲ ಮಕ್ಳಿಗೆ ಯಾವಾಗಲೂ ಅಚ್ಚುಕಟ್ಟಾಗೆ ಮಾಡೋಕ್ಕಾಗೋಲ್ಲ ಅದರಿಂದ ನಾವೇನು ಮಾಡ್ತೀವಿ ಅಂತ ಅಂದ್ರೆ ಮಕ್ಕಳಿಗೆ ಯಾವಾಗಲೂ ಅಚ್ಚು ಕಟ್ಟಾಗಿ ಮಾಡೋಕ್ಕಾಗ್ದೆ ಇದ್ದರೂನು ಸುಮ್ಮನೆ ಅವ್ರು ಮೀಟಿಂಗ್ ಮಾಡ್ಬೇಕಲ್ವ ಅದರಿಂದ ಅವ್ರೇನು ಮಾಡ್ತಾರೆ ಈಗೇನು ಮಾಡಿದ್ರೂ ದವಸ ಧಾನ್ಯಗಳಿಗೆಲ್ಲ ಹೆಚ್ಚಿಸ್ಬಿಟ್ರು ತರಕಾರಿಗಳ್ಗೆಲ್ಲ ಹೆಚ್ಚಿಸ್ಬಿಟ್ರು ದವಸ ಧಾನ್ಯನ ಅವರು ತ್ ತಗೊಂಡವರು ಕೂಲಿ ಮಾಡಿ ಅವ್ರು ತಗೊಂಡು ತಿನ್ನೋಕೆ ಆಗೊದೇ ಇಲ್ಲ ಅದರಿಂದ ಅವ್ರೇನು ಮಾಡ್ತಾರೆ ಕೂಲಿ ಮಾಡಿ ಅತಿ ಹೆಚ್ಚು ಮಕ್ಳು ಸಾಕೋದು ಇಲ್ಲ ದವಸ ಧಾನ್ಯಗಳನ್ನು ತಗೊಳ್ಳೋದು ಇಲ್ಲ ಯಾರೋ ಅನಾರೋಗ್ಯ ಕೆಟ್ಟಾಗ ಅವ್ರು ಖರ್ಚು ಮಾಡೋದು ಇನ್ನೂರು ರೂಪಾಯಿ ಕೂಲಿ ಮಾಡಿ ಅವ್ರೇನು ಮಾಡ್ತಾರೆ ಅದರಿಂದ ನಾವು ದವಸ ಧಾನ್ಯಗಳನ್ನ ತರಕಾರಿ ಬೆಲೆಗಳನ್ನು ಅತಿ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ನಾವು ನಮ್ಮಲ್ಲಿ ನಾವು ತಿಳ್ಕೊಳ್ತೀವಿ ಅವ್ರೇನು ಮಾಡ್ತಾರೆ ಆನ್ಲೈನ್ ಶಾಪಿಂಗೂ ಮಾಡೋಲ್ಲ ಈಗ ಸಿಟಿಯವರಾದರೆ ಆನ್ಲೈನ್ ಶಾಪಿಂಗ್ ಅದು ಇದು ಅಲ್ಲಿ ಇಲ್ಲಿ ಈ ಟ್ರಿಪ್ಪು ಈ ಥರ ತಿರುಗ್ತಾರೆ ಆದರೆ ಅವ್ರು ಆಗಿಲ್ಲ ಕೂಲಿ ಮಾಡ್ತಾರೆ ಕೇಂದ್ರ ಕಟ್ಟಬೇಕು ಸಂಘ ಕಟ್ಟಬೇಕು ಅಯ್ಯೋ ಮಕ್ಳಿಗೆ ಬಸ್ ಚಾರ್ಜಗೆ ದುಡ್ಡು ಕೊಡಬೇಕು ನನ್ನ ಮಕ್ಳಿಗೆ ನನ್ನ ಮಕ್ಳಿಗೆ ಅಚ್ಚು ಕಟ್ಟಾಗಿ ತಿಂಡಿ ಮಾಡಾಕಬೇಕು ಅಯ್ಯೋ ಅವ್ರು ನನ್ನ ಮಗನಿಗೆ ಹುಷಾರು ಇಲ್ಲದೆ ಹೋದರೆ ಚೆನ್ನಾಗಿ ತೋರಿಸಬೇಕು ನನ್ನ ಮಗನ ನಾಲ್ಕು ಜನಕ್ ಚೆನ್ನಾಗಿ ಬಟ್ಟೆ ಇಟ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ ಹೊರ್ತು ಅವರೇನು ಆಸೆ ಪಡೋಲ್ಲ ಅವ್ರಿಗೆ ದವಸ ಧಾನ್ಯಗಳ್ಗೆ ಜಾಸ್ತಿ ಮಾಡಿಬಿಟ್ರೆ ಅವ್ರು ಎಲ್ಲಿ ತಗೊ ತಿಂತಾರೆ ಹಳ್ಳಿಯವ್ರು ಏನು ಮಾಡ್ತಾರೆ ಈಗ ಗ್ಯಾಸ್ಗೆ ಸಾವ್ರ್ದ ಐವತ್ತು ಸಾವ್ರ್ದ ನೂರೈವತ್ತು ಆಗಿಬಿಟ್ಟಿತು ಸಾವಿರ್ದ ನೂರೈವತ್ತು ಸಾವ್ರ್ದ ಐವತ್ತು ಆಗಿಬಿಟ್ರೆ ಜನ ಅಲ್ಲಿ ಏನು ತಗೊ ತಿಂತಾರೆ ಎಲ್ಲ ದುಡಿದಿದ್ದೆಲ್ಲ ಅಲ್ಲೇ ಹಾಕಿ ಹಾಕ್ತಾರಲ್ಲ ಅವ್ರು ಹೆಂಗೆ ಮುಂದುವರಿತಾರೆ ಹಳ್ಳಿ ಸೈಡ್ ಅಲ್ಲಿ ಸಿಟಿ ಸೈಡಲ್ಲೇನೋ ಅವರು ದುಡಿಮೆ ಇದು ಮಾಡ್ಕೊಳ್ತಾರೆ ಕರ್ ಅತಿ ಖರ್ಚು ಕಮ್ಮಿ ಇರುತ್ತೆ ಆದರೆ ಬಡತನದಲ್ಲಿ ಆಗಿರೋಲ್ಲ ಈ ಕೂಲಿ ಮಾಡೋರಿಗೆ ಹಂಗಿರೋಲ್ಲ ಯೂಜ್ವಲಿ ಮಡಗಿರೋರು ಇರ್ತಾರೆ ಮಡಗ್ದೆ ಇರೋರೂನು ಕೂಡ ಇರ್ತಾರೆ ಜಮೀನನ್ನು ನಾವು ಎಲ್ಲರೂ ಮಡಗಿದ್ದಾರೆ ಅಂತ ನಾನು ಹೇಳೋಕ್ಕಾಗೋಲ್ಲ ಅವ್ರ ದವಸ ಧಾನ್ಯಗಳನ್ನು ತಗೊಳ್ಳೇಬೇಕು ಹೊಲಾನು ಈಗೇನೊ ಬೆಳಿತಾರೆ ಅಂತ ಅಂದ್ರೆ ಈ ಕೆಜಿ ಟೊಮೆಟೊ ನೂರೈವತ್ತು ರೂಪಾಯಿ ಆಗಿಬಿಡ್ತು ಬದನೆಕಾಯಿ ಇಪ್ಪತ್ತೆಂಬತ್ತು ರೂಪಾಯಿ ಆಗಿಬಿಡ್ತು ಬೀನ್ಸ್ ಕ್ಯಾರೆಟ್ ಎಂಬತ್ತು ರೂಪಾಯಿ ಆಗಿಬಿಡ್ತು ಇದೆಲ್ಲ ಹಿಂಗೆ ಆಗಿಬಿಟ್ರೆ ಅವ್ರೇನು ತಗೊ ತಿಂತಾರೆ ಮಕ್ಳಿಗೇನು ತಿನ್ನಿಸ್ತಾರೆ ಹೀಗೆ ನಾವು ಯೋಚನೆ ಮಾಡಿ ನಾವೇನು ಮಾಡಬೇಕು ಅಂತ ಅಂದ್ರೆ ಎಲ್ಲ ಓಲ್ಸೇಲ್ ಅಲ್ಲಿ ನಮ್ಮೂರಲ್ಲಂತೂ ತಗೊಳ್ಳೋಕೆ ಆಗೋಲ್ಲ ಮೂವತ್ತು ಕಿಲೋಮೀಟ್ರೇ ಬರಬೇಕು ಹಾಗಂತ ದಿನಾ ಕೊಳ್ಳೆಗಾಲಕ್ಕೆ ನಾವು ಬರೋಕ್ಕಾಗೋಲ್ಲ ಯಾಕೆ ಅಂದರೆ ದಿನಕ್ಕೆ ಇನ್ನೂರು ರೂಪಾಯಿ ಹೋಗ್ತದೆ ಮಕ್ಳ ಖರ್ಚಿಲ್ಲ ಮಕ್ಳಿಗೆ ಮಕ್ಳಿಗೆ ಖರ್ಚಿಗೆ ಕಾಸು ಕೊಡೋಕ್ಕಾಗೋದಿಲ್ಲ ಮನೆಯಲ್ಲಿ ಊಟ ತಿಂಡಿ ಇರೋಲ್ಲ ನಾವು ಕೂಲಿಗೆ ಹೋಗ್ದೆ ಹೋದ್ರೆ ಅಂತ ಯೋಚನೆ ಮಾಡ್ತಾರೆ ಆ ಥರ ಯೋಚನೆ ಮಾಡುವಂತಹ ಸಂಗತಿಗೆ ನಾವು ಏನಂತ ಅನ್ನಬೇಕು ಅತಿ ಹೆಚ್ಚಿನ ವರ್ಷಗಳಲ್ಲಿ ಮಾತ್ರ ದವಸ ಧಾನ್ಯಗಳ ಬೆಲೆ ತರಕಾರಿಗಳ ಬೆಲೆ ತರಕಾರಿಗಳ ಬೆಲೆ ಈಗ ಕಡಿಮೆ ಇರ್ಬೋದು ತರಕಾರಿ ಬೆಲೆ ಏರುತ್ತೆ ಇಳಿಯುತ್ತೆ ತಗೊಳ್ಬೋದು ಆದರೆ ದವಸ ಧಾನ್ಯಗಳ್ಗೆ ಜಾಸ್ತಿ ಬೆಲೆ ಇದ್ದು ಅಡುಗೆ ಎಣ್ಣೆಯಾಗ್ಬೋದು ಅಕ್ಕಿ ಆಗ್ಬೋದು ಹೀಗೆ ನಾನಾ ಥರ ದವಸ ಧಾನ್ಯಗಳಲ್ಲಿ ಅತಿ ಹೆಚ್ಚು ಬೆಲೆ ಮಾಡುತ್ತಾರೆ ಅದರಿಂದ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ ದವಸ ಧಾನ್ಯಗಳ ಬೆಲೆಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯವಾಗಿದೆ